ಕೂದಲಿಗೆ ನಾವು ನಮ್ಮ ಹಳ್ಳಿಯಲ್ಲಿ ಕರಿಬೇವು ಸೊಪ್ಪಿನ ಎಣ್ಣೆಯನ್ನು ಮಾಡ್ತೇವೆ ಇದರಿಂದ ಕೂದಲು ತುಂಬ ಸೊಂಪಾಗಿ ಬೆಳಿತದೆ ದಪ್ಪ ಕೂಡ ಆಗಿ ಬೆಳಿತದೆ ಹಾಗೆ ಉದುರೋದಿಲ್ಲ ಹಾಗೆ ಬೇಗ ಬಿಳಿಯಾಗೋದಿಲ್ಲ ಇದರಿಂದ ಕೂದಲಿಗೆ ಒಳ್ಳೆ ಶಕ್ತಿ ಕೊಡ್ತದೆ ಈ ಸೊಪ್ಪು ನಾವು ಒಗ್ಗರಣೆಗೆ ಬಳಸ್ತೇವಲ್ವಾ ಕರಿಬೇವು ಸೊಪ್ಪು ಅದೆ ಸೊಪ್ಪು ಅದ್ರದ್ದೆ ಎಣ್ಣೆ ಮಾಡಬೇಕು ಈ ತೆಂಗಿನ ಎಣ್ಣೆಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಇಟ್ಟು ಕುದಿಸಿ ಅದನ್ನು ಸೋಸಿ ಆ ಎಣ್ಣೆಯನ್ನು ನಾವು ತಲೆಗೆ ಹಚ್ಕೊಂಡರೆ ನಮ್ಮ ಕೂದಲು ಸೋಂಪಾಗಿ ಬೆಳಿತದೆ ಇನ್ನೊಂದು ಈ ಎಲೋವೇರ ಇರ್ತದಲ್ವಾ ಎಲೋವೇರ ಅದರ ಜೆಲ್ ಬರ್ತದೆ ಹ್ಞೂಂ ಆ ಜೆಲ್ಲನ್ನು ಕೂಡ ನಾವು ತಲೆಯ ಸ್ನಾನ ಮಾಡುವ ಮುಂಚೆ ತಲೆಗೆ ಒಳ್ಳೆ ಹಚ್ಚಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಿದರೆ ಈ ಕೂದ್ಲಲ್ಲಿರುವ ಹೊಟ್ಟು ಮತ್ತೆ ಈ ಎಣ್ಣೆ ಇದು ಜಿಡ್ಡುಗಳೆಲ್ಲ ಇರ್ತದಲ್ಲವಾ ಕೂದಲಿನಲ್ಲಿ ಧೂಳು ಅದೆಲ್ಲ ತೊಡ್ದು ಹಾಕಿ ಕೂದಲನ್ನು ಒಳ್ಳೆ ನೈಸ್ ಮಾಡಿ ಇಡ್ತದೆ ನುಣುಪಾಗಿ ಕೂದಲು ಬೆಳೆಯುತ್ತದೆ ನಮಗೆ ಆದ್ದರಿಂದ ಇನ್ನು ಚರ್ಮ ಚರ್ಮದ ವಿಷಯ ಬರುವಾಗ ಚರ್ಮಕ್ಕೆ ಈ ಕಹಿಬೇವಿರ್ತದಲ್ಲವಾ ಕಹಿಬೇವು ಸೊಪ್ಪು ಅದರ ನೀರು ಒಂದ ಆ ಕಹಿಬೇವು ಸೊಪ್ಪನ್ನೆ ನಾವು ಸ್ನಾನ ಮಾಡುವಾಗ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಹಾಕಿಟ್ಟು ಆಮೇಲೆ ಆ ನೀರನ್ನು ನಾವು ಸ್ನಾನ ಮಾಡಿದರೆ ನಮಗೆ ಚರ್ಮದ ಯಾವುದೇ ಸಮಸ್ಯೆ ಇರುವುದಿಲ್ಲ ಇನ್ನೊಂದು ಅದನ್ನು ಕಡೆದು ಅದರ ನೀರಿರುತ್ತಲ್ಲವಾ ಆ ನೀರನ್ನು ಒಂದು ಬಾಟಲಲ್ಲಿ ಶೇಕರಣೆ ಮಾಡಿಟ್ಟುಕೊಂಡು ನಮಗೇನಾದ್ರು ತುರಿಕೆಗಳು ಕಜ್ಜಿಗಳು ಇರ ಇತರೆ ಕಡೆ ಅದನ್ನು ಸ್ಪ್ರೇ ಮಾಡಿಕೊಂಡು ಇಟ್ಟುಕೊಳ್ಬೇಕು ಸ್ಪ್ರೇ ಮಾಡಬೇಕು ಆಗ ಅದು ಕೀಟನಾಶಕ ಆ್ಯಕ್ಚುಲಿ ಅದು ಕೀಟನಾಶಕ ಅದು ಯಾವುದೇ ನಮ್ಮ ಚರ್ಮದಲ್ಲಿರುವ ಯಾವುದೇ ಕೀಟಾಣುಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳನ್ನ ತೆಗೆದು ಹಾಕಿ ತಕ್ಷಣ ತುರಿಕೆಗಳು ನಿಂತುಹೋಗುತ್ತೆ ಅದೇ ತಕ್ಷಣ ತುರಿಕೆಗಳು ನಿಂತು ಹೋಗುತ್ತೆ ಈ ಮನೆಮದ್ದುಗಳು ನಮ್ಮ ಹಳ್ಳಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇನ್ನೊಂದು ನೋಡಿಕೊಳ್ಬೇಕಾದ್ರೆ ತಲೆಗೆ ಕೆಲವರು ಮೊಸರನ್ನು ಕೂಡ ಹಾಕ್ತಾರೆ ನಮ್ಮ ಆಚೆ ಮೊಸರು ಲಿಂಬೆಹಣ್ಣು ಇದೆಲ್ಲ ಹಾಕ್ತಾರೆ ತಲೆ ಹೊಟ್ಟು ನಿವಾರಣೆಗೋಸ್ಕರ ತಲೆ ಕೂದಲ ಹೊಟ್ಟು ನಿವಾರಣೆಗೋಸ್ಕರ ಮೊಸರು ಮತ್ತು ನಿಂಬೆ ಹಣ್ಣನ್ನು ಕೂಡ ಬಳಸ್ತಾರೆ ಇನ್ನು ಚರ್ಮಕ್ಕೆ ಬರುವಾಗ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಇರತ್ತಲ್ಲವಾ ಅದನ್ನು ಕೂಡ ಬಳಸ್ತಾರೆ ಯಾವುದೇ ಚರ್ಮ ಸುಕ್ಕಾಗಿರೋದು ಅಥವಾ ಈ ಮುಪ್ಪಾದಮೇಲೆ ನೆರೆಗಳು ನೆರಿಗೆಗಳು ಅದೆಲ್ಲ ಬರುತ್ತಲ್ಲವಾ ಅದಕ್ಕೆ ಯಾವುದಕ್ಕಾದ್ರೂ ಏನೇ ಬಂದರು ಈ ಕೊಬ್ಬರಿ ಎಣ್ಣೆನ ಹಚ್ಚಿ ಇಟ್ಟರೆ ತುಂಬ ಒಳ್ಳೇದು ಮುಖಕ್ಕೆ ಅಥವಾ ತುಟಿಗೆ ತುಟಿ ಒಡೆದಿರುತ್ತೆ ಇದಕ್ಕೆಲ್ಲ ಈ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯ ಪರಿಹಾರ